ನಮ್ಮ ಗ್ರಾಮದಲ್ಲಿ ನರ್ತಕರು ಸಂಪನ್ಮೂಲ ತರಬೇತಿ ಬೆಂಬಲ ನೀಡ್ತಿರೋ ಒಂದು ಕೆಲವೊಂದು ಡಾನ್ಸ್ ಕ್ಲಾಸ್ ಇದ್ದಾವೆ ಅವು ಕಿಂಗ್ಸ್ ಅಥವಾ ಅಪ್ಪು ಡಾನ್ಸ್ ಸ್ಟುಡಿಯೋ ಎ ಬಿ ಸಿ ಡಿ ಅನ್ನುವ ಎಷ್ಟೊಂದು ಕೆಲವೊಂದು ನೃತ್ಯ ಸ್ಟುಡಿಯೋಸ್ ಇದೆ ಅಲ್ಲಿ ತುಂಬ ಚೆನ್ನಾಗಿ ನೃತ್ಯವನ್ನು ಹೇಳ್ಕೊಡ್ತಾರೆ ನೃತ್ಯ ಹೇಳ್ಕೊಡೋದ್ಕಿಂತ ನಮಗೆ ಮು ಮೊದಲು ಕಲಿಯೋ ಆಸಕ್ತಿ ಇದ್ದರೆ ಅವರು ನೃತ್ಯ ಹೇಳ್ಕೊಡ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ನೃತ್ಯ ನಿಮಗೆ ಭರತನಾಟ್ಯಂ ಬೇಕಾದರೆ ಭರತನಾಟ್ಯಂ ಆಮೇಲೆ ಯಕ್ಷಗಾನ ಬೇಕಾದರೆ ಯಕ್ಷಗಾನ ಎಷ್ಟೊಂದು ವಿವಿಧವಾದ ಥರಗಳ ಒಂದು ನೃತ್ಯ ಹೇಳ್ಕೊಡ್ತಾರೆ ಅಲ್ಲಿ ಜಿಮ್ಯಾಸ್ಟಿಕ್ ಆಗಿರ್ಬೋದು ಯಾವುದೇ ಆದರೂ ಹೇಳ್ಕೊಡೋ ಒಂದು ಒಬ್ಬ ಒಳ್ಳೆಯ ಗುರುಗಳಿದ್ದಾರೆ ಅಲ್ಲಿ ನಮ್ಮ ನರ್ತಕರು ಹಾಗೆ ನೋಡಿದರೆ ಈಗ ಹೋದ ಸೀಸನ್ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ನಮ್ಮ ದಾವಣಗೆರೆಯ ಆಶ್ರಿತಾ ಅನ್ನೋ ಒಂದು ಹುಡುಗಿ ಸಹ ಅಲ್ಲಿ ಡಾನ್ಸ್ ಕರ್ನಾಟಕ ಡಿ ಕೆ ಡಿಗೆ ಹೋಗಿ ಮ್ ಒಂದು ನೃತ್ಯ ಪ್ರದರ್ಶನ ಕೊಟ್ಟಿದ್ಲು ಅವಳು ಫೈನಲ್ ತನಕಾನು ತಲುಪಿದ್ಲು ಅದಕ್ಕೆ ಕಾರಣ ಅವಳು ಹೋದ ಡಾನ್ಸ್ ಕ್ಲಾಸ್ ಹಾಗೇ ನಮ್ಮ ನಮ್ಮ ಗ್ರಾಮದಲ್ಲಿ ಎಷ್ಟೊಂದು ಅತ್ಯುತ್ತಮವಾದ ಒಂದು ನೃತ್ಯ ಪ್ರದರ್ಶನವಿದೆ ಅದಕ್ಕೆ ಬೇಕಾದ ಒಂದು ಸೌಲಭ್ಯಗಳು ಅವರವರ ಜಾತಿಗೆ ಸೇರಿದ ಸಂಘಗಳಾಗಿರ್ಬೋದು ಅಥವಾ ಬ್ಯಾಂಕ್ಗಳಾಗಿರ್ಬೋದು ಕಲೆಗೆ ನಮ್ಮ ದಾವಣಗೆರೆಯಲ್ಲಿ ಯಾವುದೇ ರೀತಿಯ ಕೊರತೆಯಿಲ್ಲ ಅವರು ನೃತ್ಯಕ್ಕೆ ಬೇಕಾದ ಸವಲತ್ತುಗಳನ್ನೆಲ್ಲ ಮಾಡ್ಕೊಡ್ತಾರೆ ನಮ್ಮ ಕಲೆ ನಮ್ಮ ಹುಡುಗಿ ನಮ್ಮ ಹುಡುಗ ಇಲ್ಲಿಂದ ಬಹಳ ದೂರ ಹೋಗಿ ಒಂದು ನೃತ್ಯ ಮಾಡ್ತಾರೆ ಅಂದರೆ ನಮಗೆ ನಮ್ಮ ರಾ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಅಂದರೆ ಯಾರು ಬೇಕಾದರೂ ಅವರಿಗೊಂದು ಸಹಾಯ ಮಾಡೋಕ್ಕೆ ಹಾಗೇ ಬೆಂಬಲ ನೀಡೋಕ್ಕೆ ತಯಾರಿರ್ತಾರೆ ಬೆಂಬಲ ನೀಡ್ತಾರೆ ಅನ್ನೋದ್ಕಿಂತ ಜಾಸ್ತಿ ಅವರು ನಮ್ಮ ಮಕ್ಕಳೆಂದೇ ಭಾವಿಸಿ ಅವರಿಗೆ ಒಂದು ಸಹಾಯ ಮಾಡ್ಕೊಡ್ತಾರೆ ಈಗ ಉದಾಹರಣೆಗೆ ಶಿವಶಂಕರಪ್ಪ ಅವರು ಅವರದ್ದೇ ಆದ ಒಂದು ವ ಬಾಪೂಜಿ ಇನ್ಸ್ಟಿಟ್ಯೂಶನ್ ಬಾಪೂಜಿ ಒಂದು ಕಾಲೇಜಿದೆ ಅಲ್ಲೇ ನಾನು ಸಹ ಓದ್ತಾ ಇರೋದು ನಮಗೆ ನನ್ ನನಗೆ ವೈಯಕ್ತಿಕವಾಗಿ ಒಂದು ನೃತ್ಯದ ಮೇಲೆ ಆಸಕ್ತಿ ಇರೋದ್ರಿಂದ ಅವರು ಸಹ ನನಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ಹಾಗೇ ನಾನೂ ಕೂಡ ನೃತ್ಯ ಮಾಡ್ತಿ ಮಾಡೋದ್ರಿಂದ ನನಗೆ ಬೆಂಬಲ ನೀಡೋರ್ಯಾರೂ ಇಲ್ಲಾಂತ ನಾನು ಸುಮ್ಮನೆ ಇದ್ದೆ ನನ್ನ ಸೆಕೆಂಡ್ ಪಿ ಯು ತನಕ ಆ ಸೆಕೆಂಡ್ ಪಿ ಯು ಅಲ್ಲಿ ನಮ್ಮ ಸರ್ಗಳು ನಮ್ಮ ಒಂದು ಪ್ರಿನ್ಸಿಪಾಲ್ ಆಗಿರೋದು ಮಿಸ್ಟರ್ ಮೇಘನಾಥ್ ಸರ್ ಅವರು ಅವರ ಒಂದು ಮೋಟಿವೇಶನ್ ತಗೊಂಡು ನಮ್ ನಾನೂ ಕೂಡ ಸ್ವಲ್ಪ ನೃತ್ಯನ ಕಲ್ತಿದ್ದೀನಿ ಹಾಗೇ ನಮಗೆ ನೃತ್ಯಕ್ಕೆ ಕಲೆಗ ಕಲೆಯೇ ಕಲೆಯ ಒಂದು ಕಲಿತೀವಿ ನಾವು ಅಂತ ಅಂದರೆ ಆಸಕ್ತಿ ಇದೆ ಅಂತ ಅಂದರೆ ಅದಕ್ಕೆ ಎಷ್ಟು ಜನ ಬೇಕಾದರೂ ಅಷ್ಟು ಜನ ಬೆಂಬಲ ನೀಡೋಕ್ಕೆ ತಯಾರಿದ್ದಾರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ನಾವೊಂದು ಪ್ರಯತ್ನಪಟ್ಟರೆ ಅದಕ್ಕೆ ಬೆಂಬಲ ನೀಡೋರು ತುಂಬ ಜನ ಇದ್ದಾರೆ ಹಾಗೇ ನಾವು ಸವಾಲುಗಳು ಏನು ಎದುರಿಸ್ತೀವಿ ಅಂತ ಅಂದರೆ ಜಾಸ್ತಿ ಮನೆಯಲ್ಲಿ ಹುಡುಗಿಯರು ನೃತ್ಯಕ್ಕೆ ಹೋಗಬಾರದು ಕುಣಿಬಾರದು ಮನೆ ಹೆಣ್ಣುಮಕ್ಕಳ ಏನೇ ಇದ್ದರೂ ಅದು ಒಂದು ನೃತ್ಯ ಏಯ್ ಮನೆಯೊಳಗೇ ಇರಬೇಕು ನೃತ್ಯನ ಹೊರಗಡೆ ಹೋಗಿ ಮಾಡಬಾರದು ಅನ್ನೋದೆಲ್ಲ ಇರುತ್ತೆ ಅದೆಲ್ಲ ಬಿಟ್ಟು ಎಲ್ಲ ಹುಡುಗಿಯರು ಎಲ್ಲ ಹುಡುಗಿಯರು ಕೂಡ ನೃತ್ಯ ಪದರ್ಶನ ಮಾಡಬೇಕು ಈಗ ಉದಾಹರಣೆಗೆ ಆಶ್ರಿತವನ್ ಆಶ್ರಿತಾನೇ ನಾವು ತಗಂಡಿದಿವಿ ಹಾಗೇ ನೃತ್ಯನ ಪ್ರ್ಯಾಕ್ಟೀಸ್ ಮಾಡಿ ಅದರಿಂದ ಒಳ್ಳೆಯ ಹೆಸರನ್ನು ಗಳ್ಸ್ಬೋದು ಹಾಗಾಗಿ ಎಷ್ಟೊಂದು ಜನ ನಮಗೆ ಬೆಂಬಲಕ್ಕೆ ಇದ್ದಾರೆ ಅವರ ಅವರ ಸಹಾಯದ ಮೂಲಕ ನಾವು ಮುಂದೆ ಹೋಗ್ಬೋದು ಹಾಗೇ ನಮ್ಮ ರಾಜ್ಯದ ಫೇಮಸ್ ಡಿ ಕೆ ಡಿ ಶೋ ಇದೆ ಅದೂ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಬೆಂಬಲ ಕೊಡುತ್ತೆ ಇದನ್ನು ಹೇಳಕ್ಕೆ ಬಯಸ್ತೀನಿ